ನಮಸ್ತೆ ಸರ್ ನಾನು ನೆನ್ನೆ ಬಂದಿದ್ದೆನಲ್ಲ ನಿಮ್ಮ ಕ್ಲಿನಿಕ್ಕಿಗೆ ಹಾಂ ಸರ್ ಇನ್ನೂ ಜ್ವರ ನನಗೆ ಕಡಿಮೆ ಆಗಿಲ್ಲ ಹಾಗಾಗಿ ನೀವು ಸಂಜೆ ಕ್ಲಿನಿಕಲ್ಲಿ ಇದ್ದರೆ ಬರ್ತಿದ್ದೆ ಹಾಂ ಸರ್ ಏನಾದರೂ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಬರಬೇಕಾ ಹಾಂ ಸರ್ ಹಾಂ ಹಾಂ ಆಯಿತು ಸರ್ ಶೀತ

ಹಾಂ ಸರ್ ಅದರೂನೂ ಕಡಿಮೆ ಆಗಿಲ್ಲ ಜ್ವರ

ಹಾಂ ಹಾಂ ಸರ್ ಹಾಂ ಸರ್ ಸ್ವಲ್ಪ ಕಡಿಮೆ ಇದೆ

ಹಾಂ ಹಾಂ ಆಯಿತು ಸಂಜೆ ಸಂಜೆ ಬಂದು ಮೀಟ್

ಹಾಂ ಸರ್ ಮತ್ತೇನಿಲ್ಲ ಶೀತ ಹಾಂ ಹಾಂ ಹಾಂ